ಭಾರತ ಅನ್ನೋದು ಅದ ಅಲ್ಲಾ ಆಧ್ಯಾತ್ಮ ಅನ್ನೋದ್ರ ಬುನಾದಿ ಮ್ಯಾಲೆ ಕಟ್ಟಲ್ಪ ಕಟ್ಟಿದ್ರ ಚಂದನ್ನ ಮನಿ ಇದ್ದಂಗದ ಭಾರತದ ಒಳಗ ಜಗ್ಗ್ ಧರ್ಮಗಳು ಅದಾವ ಜಗ್ಗ್ ಜಾತಿಗಳು ಅದಾವು ಭಾಳ ಉಪಜಾತಿಗಳು ಅದಾವು ಈ ಜಾತಿ ಉಪಜಾತಿಗಳು ಎಲ್ಲ ಸೇರಿಕ್ಯಂಡು ಒಟ್ಟಾಗಿ ಒಗ್ಗಟ್ಟಿಲಿಂದ ಬಾಳಕತ್ತಿರ ದೇಶ ಅದ ಅಲ್ಲಾ ಅದು ಬಾರತ ಈ ಭಾರತದ ಒಳಗ ಅನೇಕ ಹಬ್ಬಗಳವ ಒಂದೊಂದು ಧರ್ಮಕ್ಕೂ ತನ್ನದ್ದ ಆದಂಥ ಹಬ್ಗಳವ ಅದರದ್ದ ಆದಂಥ ಹರಿದಿನಗಳವ ಅಲ್ಲಿನ ಆ ಹಬ್ಬದ ಮತ್ತೆ ಆ ಧರ್ಮಕ್ ಸಂಬಂಧ್ಪಟ್ಟಂಗ ಬ್ಯಾರೆ ಬ್ಯಾರೆ ಆಚರಣೆಗಳನು ಅದಾವ ಈ ಎಲ್ಲಾದ್ರ ನಡುವೆ ಸರ್ಕಾರದಿಂದ ಒಂದು ನಮ್ಮ ಏನ ಧಾರ್ಮಿಕ ಮನೋಭಾವನೆಯನ್ನ ಕಾಪಾಡಕಣಕ್ಕೋಸ್ಕರ ಅದನ್ನ ರಕ್ಷಣ ಮಾಡಿಕೆಣಕ್ಕೋಸ್ಕರ ಈ ಪ್ರತಿ ಹಬ್ಬಕ್ಕ ಪ್ರತಿ ಧರ್ಮದ್ ಹಬ್ಬಕ್ಕು ರಜೆ ಅನ್ನದನ್ನ ಘೋಷಣೆ ಮಾಡಿಕೆಂಡಾರ ಅದು ಅವಶ್ಯಕನ ಅನುಸ್ತದ ನನಗ ಜರುರತ್ ಅದ ಅದ್ರದ್ದು ಅಂತ ನನಗ ಭಾಳ ಅನಸ್ತದ ನಮ್ಮ ಕಡಿಗೆ ಸಾಮಾನ್ಯವಾಗಿ ಆಚರಿಸ ಹಬ್ಬಗಳು ಯಾವ್ಯಾವ ಅಂದರ ದೀಪಾವಳಿ ದಸರಾ ಮೊಹರಮ್ ನಮ್ಮ ಕಡೆ ಭಾಗದಾಗ್ ಅದನ್ನ ಮೊಹರಮ್ಮನ್ನ ಅಲೆ ಅಬ್ಬ ಅಂತ ಕರಿತಿವಿ ನಾವು ಮಕರ ಸಂಕ್ರಮಣ ಇರ್ಬೋದ ಎಳ್ಳಾಮಾಶಿ ಇರ್ಬೋದು ಈ ರಾಮ ನವಮಿ ಕೃಷ್ಣ ಜನ್ಮಾಷ್ಟಮಿಗಳು ಇವ್ಗಳನ್ನ ಆಚರಣ ಮಾಡ್ತಿವಿ ಈ ದೀಪಾವಳಿ ಹಬ್ಬನ ಹೆಂಗೆ ಆಚರಣೆ ಮಾಡ್ತೀವಿ ಅಂದರ ದೀಪಾವಳಿಯನ್ನು ನಾವು ಮೂರು ದಿನ್ದಂಗ ಆಚರಣ ಮಾಡ್ತೀವಿ ಈ ಮೂರು ದಿನ ಹೆಂಗೆ ಆಚರಣೆ ಮಾಡ್ತಿವಿ ಅಂದರ ಒನ್ನೆ ದಿನ ಹಿರಿಯರ್ ಹಬ್ಬ ಅಂತ ಮಾಡ್ತೀವಿ ಅಂದರೆ ನಮ್ಮ ಹಿಂದ್ಗಿನರು ಪೂರ್ವಿಕ್ರಿಗೆ ಏನು ಆಗಿ ಹೋಗಿರ್ತಾರ ಅವರನ್ನ ಅವರಿಗೆ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಅವರು ಆಶಿರ್ವಾದ ನಮ್ಮ ಮ್ಯಾಗ ಇರಲಿ ಅಂತ ಅವರುನ್ನ ಪೂಜಿಸಿ ಅವರಿಗೆ ಏನೋ ಒಂದು ಸಮಾಧಾನ ಪೂರ್ವಕವಾಗಿ ಮಾಡ್ಬಕು ಅನ್ನದು ಒಂದು ನಂಬಿಕೆ ನಮ್ಮ ಹಿಂದಿನ ಈ ಗ್ರಾಮೀಣ ಪ್ರದೇಶಗಳ ಒಳಗ ಈ ನಂಬಿಕೆ ಇನ್ನ ಉಳ್ಕಂಡದ ಆ ತೀರಿಹೋದರನ್ನು ಸೈತೆ ದೇವ್ರಿಗೆ ಹೋಲಿಸಿ ಒಂದು ಪೂಜ ಮಾಡೋ ಕ್ರಮಕ್ಕ ನಮ್ಮ ಹಿರಿಯರ್ ಹಬ್ಬ ಅಂತ ಕರ್ಕಂಡು ಅದನ್ನ ಒಂದನೇ ದಿನ ಮಾಡ್ತೀವಿ ಎರಡನೇ ದಿನ ಅಮಾವಾಸಿ ಅಂತ ಮಾಡ್ತೀವಿ ಅವತ್ತು ಲಕ್ಷ್ಮೀ ಪೂಜೆ ಮಾಡಿ ಆ ಲಕ್ಷ್ಮೀ ದೇವಿಗೆ ಪೂಜೆ ಪುನಸ್ಕಾರಗಳನ್ನ ಎಲ್ಲಾ ಮಾಡಿ ಆಕಿ ಮುಂದು ಒಂದಿಷ್ಟು ರೊಕ್ಕ ಇಟ್ಟು ಅವುಗಳಿಗೆ ಪೂಜೆ ಸಲ್ಲಿಸಿ ನಮ್ಮ ರೊಕ್ಕ ಹೊಲ ಮನಿ ಎಲ್ಲ ಚಲೋ ಆಗಲಿ ಸಮೃದ್ಧಿ ಆಗಲಿ ಶಾಂತಿ ಸಿಗಲಿ ಅಂತ ಆಕಿಗೆ ಪೂಜೆ ಮಾಡೋದು ಒಂದು ಪರಂಪರೆ ನಮ್ಮಲ್ಲಿ ಇನ್ನು ಅದ ಪಾಡ್ಯ ದಿನ ಮೂರನೇ ದಿನ ಪಾಡ್ಯ ಅಂತ ಆಚರಸ್ತೀವಿ ಅವತ್ತಿನ ದಿನ ಪಾಂಡವರಿಗೆ ನ ಅವ್ರ ನೆನಪಿಗೋಸ್ಕರ ಈ ಆಕಳು ಸಗಣಿ ತಂದ ಅದನ್ನ ಮನಿ ಮುಂದೆಲ್ಲ ಅಂಗ್ಳಕ್ಕೆ ಸಾರಿಸಿ ಅದ್ರಾಗ ಒಂದು ಐದು ಪಾಂಡವರು ಅಂತ ಮಾಡಿ ಅವ್ನ ಐದು ಮಂದಿಗಿಟ್ಟು ಇಲ್ಲಿ ನಮ್ಮ ಸಾಮಾನ್ಯ ಗ್ರಾಮೀಣ ಕಡಿಗೆ ಒಂದಿಷ್ಟು ಗಿಡಮೂಲಿಕೆಗಳು ಸಿಗ್ತಾವ್ ಈ ಉತ್ರಾಣಿ ಅಂತ ಕೊಲಾಣಿ ಅಂತ ಒಣಬ್ರಿ ಹೂ ಅಂತ ಇವುಗಳನ್ನೆಲ್ಲ ತಂದ ಅದರ ಮ್ಯಾಲ ಇಟ್ಟು ಪೂಜೆ ಮಾಡಿ ಅವುಗಳಿಗೆ ಒಂದು ಈ ಪಾಂಡವರ ನೆನಪಿಗೋಸ್ಕರ ಅವ್ರನ್ನ ಮಾಡಿಡೋದು ಒಂದು ಪದ್ಧತಿ ಅಂತ ನಮ್ಮಲ್ಲಿ ಇನ್ನು ಉಳ್ಕಂಡದ ಇನ್ನು ದಸರ ಹಬ್ಬ ಅಂದರೆ ಹೆಂಗಾ ದಸರಾ ಹಬ್ಬ ಇದು ಒಂಬತ್ತು ದಿನಗಳ ಕಾಲ ನಡಿಯವಂಥ ಹಬ್ಬ ಈ ಒಂಬತ್ತು ದಿನಗಳ ಹಬ್ಬದ ಒಳಗ ಈ ಬೆಳಗ ಮುಂಜಾನೆ ಈ ಬ್ರಾಹ್ಮೀ ಮುಹೂರ್ತ ಅಂತ ಏನು ಅಂತಾರ ರೀ ಬೆಳಗ ಮುಂಜಾನಿ ಮೂರು ಗಂಟಿಯಿಂದ ಐದು ಗಂಟಿ ಈ ಸುಮಾರ ಆಸು ಪಾಸಿನ ಒಳಗ ನಮ್ಮನಿ ಹೆಣ್ಮಕ್ಳೆಲ್ಲ ಎದ್ದು ಮನಿನೆಲ್ಲ ಸಂಪೂರ್ಣ ಸ್ವಚ್ಛ ಮಾಡಿ ನೆಲ ಒರೆಸಿ ಅದನ್ನ ಮನಿಯಾಗೆಲ್ಲ ಪೂಜೆ ಮಾಡಿ ಆನಂತರ ಗುಡಿಗೆ ಹೋಗಿ ಆ ಬನ್ನಿ ಗಿಡುಕ್ಕ ಹೋಗಿ ಪೂಜ ಮಾಡಿ ಅಲ್ಲಿ ಆ ಬನ್ನಿ ಗಿಡಕ್ಕ ಒಂದ ನೂಲಿನ ದಾರ ಸುತ್ತಿ ಅದಕೆಲ್ಲ ಅರಿಶಿಣ ಕುಂಕುಮ ಈ ಹತ್ತಿಲಿಂದ ಮಾಡ್ರೆ ಗೆಜ್ಜಿವಸ್ತ್ರ ಅಂತ ಅದನ್ನ ಏರಿಸಿ ಒಂದೆರಡ ಕಡ್ಲಿಬತ್ತಿ ಅಂತ ಮಾಡ್ತಾರ ಅವುಕ್ಕು ದೀಪ ಬೆಳಗಿ ಅವುಕ್ಕು ತುಪ್ಪ ಲೇಪಿಸಿ ದೀಪ ಬೆಳಗಿ ಬರ್ತಾರ ಇದು ದಸರ ಹಬ್ಬದ ಪದ್ಧತಿ ಆ ದಸರ ಹಬ್ಬದ ಒಳಗೆ ಮೂರು ದಿನ ಕಡೆಯ ಮೂರು ದಿನ ಒಂದು ದಿನ ಖಂಡ ಪೂಜಾ ಅಂತ ಮಾಡ್ತೀವಿ ಒಂದಿನ ನವಮಿ ಮೂರನೇ ದಿನನ ದಶಮಿ ಅಂತ ಮಾಡ್ತೀವಿ ದಶಮಿ ದಿನ ಬನ್ನಿ ಹಬ್ಬ ಅಂತ ಮಾಡ್ತೀವಿ ಬನ್ನಿ ಹಬ್ಬದ ದಿನ ನಾವು ಸಾಮಾನ್ಯ ಇಲ್ಲಿ ಒ ಹಳ್ಳಿ ಒಳಗ ಬನ್ನಿಪತ್ರಿ ಅಂತ ಸಿಗುತ್ತ ಆ ಬನ್ನಿ ಗಿಡದ ಪತ್ರಿ ತಂದ ಪರಸ್ಪರ ಒಬ್ರಿಗೆ ಒಬ್ರು ಕೊಟ್ಕಣದು ಅಂತಂದ್ರ ನಮ್ಮ ಈ ವೈರತ್ವ ಈ ಅಸೂಯೆಗಳು ಜಿಜ್ಞಾಸೆಗಳು ಇವನ್ನೆಲ್ಲ ಬುಟ್ಟು ಹೋಗಲಿ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಎಲ್ಲಾರ ನಡುವಿ ಒಂದು ಹೊಂದಾಣಿಕೆ ಬರಲಿ ಅನ್ನ ಕಾರಣಕ್ಕೋಸ್ಕರ ನಾವು ಇದನ್ನ ಆಚರಣ ಮಾಡಿಕೆಂತಿವಿ ನಾವು ನೆಕ್ಸ್ಟ್ ಮೊಹರಮ್ ನಮ್ಮ ಭಾಗದ್ ಒಳಗ ಉತ್ರ ಕರ್ನಾಟಕದ ಭಾಗದ್ ಒಳಗ ಇದನ್ನ ಹಲೆ ಅಬ್ಬ ಅಂತ ಕರಿತಿವಿ ನಾವು ಈ ಹಲೆ ಅಬ್ಬ ಇದು ಸೌಹಾರ್ದಯುತವಾದಂಥ ಹಬ್ಬ ನಾವು ಇಲ್ಲಿ ಯಾವುದೇ ಕಾರಣಕ್ಕೋಸ್ಕರ ಹಿಂದೂ ಮುಸ್ಲಿಮ್ ಅನ್ನದೆ ಯಾವುದೇ ಬೇಧ ಭಾವಗಳ್ ಇರದೆನ ಈ ಹಬ್ಬನ್ ನಾವು ಆಚರಣ ಮಾಡ್ತೀವಿ ಆ ಪಂಜಗಳಿಗೆ ಪೂಜೆ ಮಾಡೋದಾಗಿರ್ಬೋದ ಅದಾದ್ಮೇಲೆ ಈ ಮೊಹರಮ್ ಕೊನೆಯ ದಿನ ಅವನ್ನ ದೇವ್ರನ್ನ ತಗಂಡು ಹೋಗಿ ಹೊಳಿಗೆ ಹೋಗದ್ ಅಂತಾರ ಆ ಹೊಳಿಗ್ ಹೋದ ಆದ್ಮೇಲೆ ಮತ್ತೆ ಅವುಗಳನ್ನು ತಂದು ಆ ಏನ ಪಾತೆ ಅಂತ ಮಾಡ್ತರ ಅವುಗಳಿಗೆ ಪೂಜೆ ಸಲ್ಲಿಸಿ ಆಮೇಲೆ ಅವತ್ತು ನಾವು ಇಲ್ಲಿ ಗ್ರಾಮೀಣವಾಗಿ ಒಂದು ಸೀತಿ ರಸನ್ನ ಮಾಡ್ತಿವಿ ನಾವು ಅವತ್ತ ಅದು ಚಂಗ್ಯ ಅಂತ ಕರಿತಾರ ಅದಕ್ಕ ಇದ ಮೊಹರಮ್ ಹಬ್ಬದ್ ಆಗಿರದು ಆಮೇಲೆ ಈ ಸಂಕ್ರಮಣ ಅಂತ ಮಾಡ್ತೀವಿ ಈ ಸಂಕ್ರಮಣ ಅಂದ್ರ ಮಕರ ಸಂಕ್ರಾಂತಿ ನಮ್ಮ ಕಡಿಗೆಲ್ಲ ಈ ಸಂಕ್ರಾತಿ ಅನ್ನದ ಈ ಚಳಿಗಾಲದ ಕೊನೆಯ ಹಬ್ಬ ಅಂತ ನನ್ನ ಅನಿಸಿಕೆ ಈ ಚಳಿಗಾಲದ ಕೊನೆಯ ಹಬ್ಬದ ಒಳಗ ಈ ಕ ಆ ದಿನ ನಾವು ಎಳ್ಳು ಅರಿಶಿಣ ಪುಡಿ ಇವ್ಗಳನ್ನೆಲ್ಲ ರುಬ್ಬಿ ಅದಕ್ಕೆ ನೀರು ಹಾಕಿ ರುಬ್ಬಿ ಅದರಿಂದ ಆದ ಅದನ್ನೆಲ್ಲ ಮಿಶ್ರಣ ಮಾಡಿರ್ತೀವಲ್ಲ ಅದನ್ನೆಲ್ಲ ಮೈಗೆ ಹಚ್ಚಿಕೊಂಡ ವ ಯಾವ್ದಾದ್ರು ಪುಣ್ಯ ಸ್ನಾನ ಮಾಡಿಕೆಂಡರು ಅಂದರ ನದಿಗಳಿಗೆ ಹೋಗಿ ಅಲ್ಲಿ ಹೋಗಿ ಒಂದು ಪುಣ್ಯಸ್ನಾನ ಮಾಡ್ಕಂಡ ಬರೋ ಅಂಥ ಪದ್ಧತಿ ನಮ್ಮಲ್ಲಿ ಇನ್ನ ಅದ ಆಮೇಲೆ ಎಳ್ಳಾಮಾಶಿ ಈ ಎಳ್ಳಾಮಾಸಿನ ನಾವು ಉತ್ತರ ಕರ್ನಾಟಕದಾಗ ಜಾಸ್ತಿ ಆಚರಣೆ ಮಾಡ್ತೀವಿ ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಭಾಗದ್ ಒಳಗ ಈ ಎರೆಭೂಮಿ ಅಂತ ಇಡ್ತೀವಿ ನಾವೇನು ಕಪ್ಪು ನೆಲ ಅಂತ ಕರಿತಾರಲ್ಲ ಆ ಎದಿಕೆ ಎರೆಭೂಮಿ ಅಂತ ಕರಿತಿವಿ ನಾವು ಆ ಎರೆಭೂಮಿ ಒಳಗ ಅಲ್ಲಿ ಹೊಲದ ನಡಕ ಒಂದು ಬನ್ನಿ ಗಿಡ ಇರತ್ತ ಆ ಬನ್ನಿ ಗಿಡಕ್ಕ ಹೋಗಿ ಪೂಜೆ ಮಾಡಿ ಅಲ್ಲಿ ನಾವೆಲ್ಲ ಅವತ್ತಿನ ದಿನ ಹೋಳಿಗಿ ಶೇಂಗ ಹೋಳಿಗಿ ರೊಟ್ಟಿ ಬದ್ನಿಕಾಯಿ ಪಲ್ಯೆ ಹೆಸರ್ ಕಾಳು ಈ ಥರವಾಗಿ ಒಂದು ಅಡಿಗಿ ಮಾಡ್ಕೆಂಡು ಹೋಗಿ ಆ ಹೊಲಕ್ ಪೂಜೆ ಮಾಡಿ ಅದನೆಲ್ಲ ಸುತ್ಲಿ ಊರು ಸುತ್ಲಿ ಚರಗ ಚೆಲ್ಲಿ ಬರೋದು ಅಂತ ಆ ಹೊಲದ ಸುತ್ಲಿ ಚರಗ ಚೆಲ್ಲಿ ಬರೋದು ಇದು ನಮ್ಮ ಪದ್ಧತಿ ವಾಡಿಕೆ ಅಂತ ನಾವು ಕರ್ಕಂತಿವಿ ಇನ್ನು ರಾಮ ನವಮಿ ಇದರ ದಿನ ರಾಮ ನವಮಿ ದಿನ ರಾಮನದ್ದು ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಅವತ್ತಿನ ದಿನ ಪಾನಕ ಕೋಸಂಬರಿ ಹಂಚೋದ ನಮಗೊಂದು ಸಾಮಾನ್ಯ ಪದ್ಧತಿ ಆಗ್ಯದ ಮತ್ತು ಅದ ನಮಗ ಅಷ್ಟೇ ಮುಖ್ಯನ ಆಗ್ಯದಂತ ಇದು ಆದ ಮೇಲೆ ನಮಗ ಈಯದ್ ನನ್ನ ಅನಿಸಿಕೆ ಪ್ರಕಾರ ನಮಗ ಧಾರ್ಮಿಕ ಹಬ್ಬಗಳು ಎಷ್ಟು ಮುಖ್ಯ ಅನ್ನುವ ಅಷ್ಟ ಜರುರತ್ತ ರಾಷ್ಟ್ರೀಯ ಹಬ್ಬಗಳದ ಅದ ಅನ್ನದ ನನ್ನ ಅನಿಸಿಕೆ ನಮ್ಮ ಕಡಿಗಿ ಹೇಳ್ತಾರೊಂದ್ ಮಾತ ತಾಯಿಗೆ ತಾಯಿ ನೆಲಕ್ಕ ಯಾವತ್ತೂ ಚಿರಋಣಿಯಾಗಿ ಇರಬೇಕು ಅನ್ನದ ಆ ಕಾರಣಕ್ಕ ಈ ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವ ಇಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡೋದು ಅಷ್ಟೇ ಜರುರತ್ ಅದ ಅವುಗಳಿಗೂ ಈಗ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನದನ್ನ ನನ್ನ ಅನಿಸಿಕೆ ಒಟ್ಟಾರೆಯಾಗಿ ಈ ಹಬ್ಬಗಳು ಅದಾವಲ್ಲ ಇವು ಮಾನವೀಯತೆಯನ್ನ ಸೌಹಾರ್ದತೆಯನ್ನ ಸಾರುವಂತಿರಬೇಕ ಸಾರುವಂತನ ಅದಾವ ಅವು ಅವುಗಳು ಅಷ್ಟು ವಿಜೃಂಭಣೆಯಾಗಿ ನಾವು ಆಚರಣೆ ಮಾಡೋದು ನಮ್ಮ ನಮ್ಮ ಒಂದು ಹಿರಿಯರು ನಮಗೆ ಹಾಕಿ ಕೊಟ್ಟಿರ್ತಕ್ಕಂಥ ಅಡಿಪಾಯ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಈ ರಜಾ ದಿನಗಳನ್ನ ನಾವು ಹಬ್ಬಗಳಿಗೋಸ್ಕರ ಸರ್ಕಾರದಿಂದ ಕೊಡ ಮಾಡಲ್ಪಟ್ಟಿರ್ತವೆ ಇವುಗಳನ್ನ ಸಹಿತ ನಾವು ಸಮರ್ಪಕವಾಗಿ ಬಳಸಿಕೊಳ್ಳೋದ ಒಂದು ಹಬ್ಬದ ದಿನ ಮೋಜು ಮಸ್ತಿನ ವಾತಾವರಣ ಒಂದು ಧಾರ್ಮಿಕ ವಾತಾವರಣ ಇರ್ತೈತಿ ಅನ್ನದ ಇದು ಹಬ್ಬಗಳದ್ದು ಒಂದು ವಾ ಹಿನ್ನಲೆ ಅಥ್ವಾ ಅದರ ಹ್ಯ ಒಂದು ಬೆನ್ನುಡಿ ಅಂತ ನಾನು ಹೇಳಬಲ್ಲೆ